ಹಲೋ ನಮಸ್ತೆ ಸಾರ್ರು ನಾನು ಒಂದು ಸರ್ಕಾರಿ ಪರೀಕ್ಷೆಗೆ ಹೆಸರು ನೋಂದಾಯ್ಸಿದ್ದೀನಿ ಅವರು ಈಗ ಆಧಾರ್ ಬ್ರ ಬಯೊ ಬಯೋಮೆಟ್ರಿಕ್ಕೂ ಇದೆ ಅಂತೇಳಿ ಪರಿಶೀಲಿಸುವ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಏನೆಲ್ಲ ಕೊಂಡೋಗಬೇಕು ಅಂತೇಳಿ ಸ್ವಲ್ಪ ತಿಳಿಸ್ತೀರಾ ಹೌದಾ ಆಧಾರ್ ತಗೋಹೋಕ್ಕೊ ತಗೊಂಡೋದ್ರೆ ಸಾಕಲ್ಲವ ಹಾಂ ನಾನು ಎಷ್ಟು ಗಂಟೆಗೆ ಮೊದಲು ಹೋಗಬೇಕು ನಂತರ ಪರೀಕ್ಷೆಗೆ ಕುತ್ಕೊಳ್ಬೇಕಲ್ಲ ಒಂದು ಗಂಟೆಯ ಮೊದಲೇ ಹೋಗಬೇಕಾ ಹೌದಾ ಅಲ್ಲಿ ಬಯೋಮೆಟ್ರಿಕ್ ಆಗ್ತಾ ಆಗ್ಬೇಕಲ್ವಾ ಅದು ಸರಿ ಹಾಂ ಆದರೆ ನಾನು ಒಂದು ಗಂಟೆಗೆ ಹೋಗ್ತೀನಿ ನಂತರ ಬಯೋಮೆಟ್ರಿಕ್ ಆದ ಮೇಲೆ ಎಕ್ಸಾಮೀಗೆ ಪರೀಕ್ಷೆಗೆ ಕುತ್ಕೊಳ್ತೀನಿ ಹಾಂ ಸರಿ ಆದರೆ ಬೇರೇನು ಕೊಂಡೋಗ್ಲಿಕ್ಕೆ ಇಲ್ಲಲ್ವ ಆಂ ಓಕೆ ಸರಿ ಧನ್ಯವಾದಗಳು